ಇತ್ತೀಚಿನ ದಿನಗಳಲ್ಲಿ ವೇಗವಾಗಿ ಸಮಯ ಬದಲಾಗುತ್ತಿದೆ ಇತ್ತೀಚಿನ ಮಕ್ಕಳು ಕಳೆದ ಶತಮಾನದಿಂದ ಅವರಿಗೆ ವರ್ಗಾಯಿಸಲಾಗೋದಿಲ್ಲ ಸರಳ ಗೊಂಬೆಗಳು ಮತ್ತು ಆಟಿಕೆ ಕಾರುಗಳು ಆಡಲಾಗುತ್ತದೆ ಅವರು ವಿಶೇಷ ಏನು ಇರಲಿಲ್ಲ ಮತ್ತು ಪ್ರತಿ ಹೊಸ ಆಟಿಕೆ ಕಡೆ ಮಾದರಿಯಾಗಿ ಹೋಲುತ್ತದೆ ಮತ್ತು ಎರಡೂ ಕಾರುಗಳು ಮತ್ತು ಗೊಂಬೆಗಳನ್ನು ಬಳಸಿ ಏನ್ಮಾಡ್ತಾರೆ ಆಟ ಆಡುದನ್ನ ನೋಡ್ತೀವಿ ಆಧುನಿಕ ಈ ಒಂದು ಜಗತ್ತಿನಲ್ಲಿ ಮಕ್ಳು ಏನ್ಮಾಡ್ತಾರೆ ಮೊಬೈಲಲ್ಲಿ ಹೆಚ್ಚಾಗಿ ಆಟಗಳನ್ನ ಆಡೋದನ್ನ ನೋಡ್ತೀವಿ ಪ್ರೀ ಪೈರ್ ಆಡೋದನ್ನು ನೋಡ್ತೀವಿ ಮತ್ತು ಪಬ್ಜಿ ಆಡೋದನ್ನ ನೋಡ್ತೀವಿ ಹೀಗೆ ಹಲ್ವಾರು ಮತ್ತು ಅಪಾಯಕಾರಿ ಆಟಗಳನ್ನು ವೀಡಿಯೋ ಗೇಮ್ಸ್ಗಳನ್ನು ಆಡೋದನ್ನು ನಾವು ನೋಡ್ತಾ ಇರ್ತೀವಿ ಹೀಗೆ ಆಧುನಿಕ ಆಟಗಳನ್ನು ಇತ್ತೀಚಿನ ದಿನಗಳಲ್ಲಿ ಮಕ್ಳು ಆಡೋದನ್ನು ನಾವು ನೋಡ್ತಾಯಿದಿವಿ ಮತ್ತು ಇವು ಆ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರೋದನ್ನು ನಾವು ಸಹ ನೋಡ್ಬೋದು ಈ ಆಟಗಳು ಮಕ್ಕಳ ಸಮಯ ಕಳೆಯಲು ಆದರೆ ಶಿಕ್ಷಣ ಒಂದು ರೀತಿಯ ಪಡೆಯಲು ಮಾತ್ರ ಆಹ್ಲಾದಕರವಲ್ಲ ವಾದಂಥ ಒಂದು ಆಟಗಳನ್ನು ಆಡ್ತಾ ಹೋಗ್ತಾರೆ ಇಂದಿನ ಮಕ್ಳಲ್ಲಿ ಬೌದ್ಧಿಕ ಜ್ಞಾನವನ್ನು ಕಡಿಮೆ ಗೊಳಿಸತ್ತೆ ಮತ್ತು ಹೊಒರಾಂಗಣ ಆಟಗಳನ್ನು ಬದಲಾಗಿ ಒಳಾಂಗಣ ಆಟಗಳನ್ನು ಹೆಚ್ಚಾಗ್ ಆಡೋದನ್ನು ನಾವು ನೋಡ್ತಾ ಇರ್ತೀವಿ ಕ್ಲಾಸ್ಸಿಕ್ಸ್ ಆಗಬಹುದು ಮತ್ತು ಲೂಡೋ ಆಗಿರ್ಬೋದು ಹೀಗೆ ಹಲವಾರು ಆಧುನಿಕ ಆಟಗಳನ್ನು ಏನ್ಮಾಡ್ತಾರೆ ಮೊಬೈಲನ್ನು ಬಳಸಿ ಆಡ್ತಾರೆ ಇವರು ಆಧುನಿಕ ಆಟ ಅಂದರೆ ಹೊರಾಂಗಣ ಆಟಕ್ಕಿಂತ ಇವರು ಏನ್ಮಾಡ್ತಾರೆ ಮನೆಯಲ್ಲೆ ಆಡೋದನ್ನು ನೋಡ್ಬೋದು ಕೇವಲ ಆಧುನಿಕ ಆಟಗಳೇ ಅಂತಲ್ಲ ಈಗ ಪ್ರಸ್ತುತದಲ್ಲಿ ಇರುವಂಥ ಪರಿಸ್ಥಿತಿಯನ್ನ ಆಧರಿಸಿ ಯಾಕಪ್ಪ ಅಂದರೆ ಪೋಷಕ್ರೇನು ಮಾಡ್ತಾರೆ ಮಕ್ಕಳನ್ನ ಅರ್ಧಕ್ಕೆ ಬಿಡೋದಿಲ್ಲ ಆಚೆ ಕಡೆಗೆ ಅವ್ರು ಮನೇಲೇ ಇದ್ದು ಇದ್ದು ಏನ್ಮಾಡ್ತಾರೆ ಮನೆಯಲ್ಲಿರುವಂತಹ ಎಲ್ಲವನ್ನು ಬರಿ ಮಾಡಿಕೊಂಡು ಬೇಸರವಾದಾಗ ಅವ್ರೇನು ಮಾಡ್ತಾರೆ ಆಟವನ್ನು ಆಡೋಕ್ಕೆ ಹೋಗ್ತಾರೆ ಅದ್ರಲ್ಲಿ ಪ್ರಮುಖವಾಗಿ ಆಡುವಂಥ ಒಂದು ವಿಧಾನಗಳನ್ನು ನಾವು ನೋಡೊದಾದ್ರೆ ಅವುಗಳಿಂದ ಹಲವು ಪ್ರಯೋಜನಗಳಿವೆ ಮತ್ತು ಅದರಿಂದ ಆಗುವಂತಹ ತೊಂದರೆಗಳು ಸಹ ನಾವಿಲ್ಲಿ ನೋಡ್ಬೋದಾಗುತ್ತೆ ಅದೇ ರೀತಿ ವೆಜ್ ಫೇಫರ್ ಆಧಾರಿತ ಆಟಗಳನ್ನು ಮಾಡ್ತಾರೆ ಅಂದರೆ ಪೇಪರನ್ನು ಬಳಸಿ ಆಡೋದಾಗಿರ್ಬೋದು ಮತ್ತು ರಾಕೆಟ್ ಕ್ರೀಡೆಗಳನ್ನು ನೋಡ್ತೀವಿ ಮತ್ತು ಕ್ರಿಕೆಟ್ ಆಡೋದನ್ನು ನೋಡ್ತೀವಿ ರಾಡಿಕಾ ಎಂಬುವಂಥ ಆಟಗಳನ್ನು ಆಡ್ತಾ ಹೋಗ್ತಾರೆ ಡ್ರ್ಯಾಗಮ್ ಎಂಬಂಥ ಆಟಗಳನ್ನು ಆಡ್ತಾರೆ ಅದೇ ರೀತಿ ಏನ್ಮಾಡ್ತಾರಿವ್ರು ಸಾಲಿಟೇರ್ ಎಂಬುವಂಥ ಆಟಗಳನ್ನ ಆಡ್ತಾರೆ ಹೀಗೆ ಹಲವಾರ್ ಆಟಗಳನ್ನು ಆಡೋದನ್ನು ನಾವು ನೋಡ್ಬೋದು